ನಾನು ಇವಾಗ ಬಿರಿಯಾನಿ ಮಟನ್ ಕಬಾಬ್ ಮತ್ತು ಚಿಕನ್ ಕಬಾಬ್ ಆರ್ಡ್ರು ಮಾಡ್ತಿದ್ದೀನಿ ಅದು ಎಷ್ಟು ಗಂಟೆಗೆ ಬರುತ್ತೆ ಅಂತ ಸಮಯ ನನಗೆ ಗೊತ್ತಿಲ್ಲ ನನಗೀಗ ಒಂದು ಸ್ವಲ್ಪ ಕೆಲಸ ಇದೆ ಇನ್ನೂ ಪ್ ಸ್ನಾನ ಮಾಡಿಲ್ಲ ಪೂಜೆ ಮಾಡಿಲ್ಲ ಅದು ಎಷ್ಟೊತ್ತಿಗೆ ಬರುತ್ತೆ ಅಂತ ಸರಿಯಾದ ಸಮಯ ನನಗೆ ಗೊತ್ತಿಲ್ಲ ನಮ್ಮ ಮನೆಯವಳ ನಾನಿರೋದು ವಿಳಾಸ ವಾಸವಿ ಸ್ಕೂಲ್ ಅರ್ಬನ್ ಎಲ್ತ್ ಸೆಂಟರ್ ಅದರ ಅಪೋಸಿಟ್ಟೆ ಸೆಕೆಂಡ್ ಫ್ಲೋರಲ್ಲಿ ನಾನಿದ್ದೀನಿ ಅದು ಬಂದುಬಿಟ್ಟು ಚಿತ್ರದುರ್ಗದಲ್ಲಿದೆ ಅದು ಎಷ್ಟು ಸಮಯಕ್ಕೆ ಬರುತ್ತೆ ಅಂತ ಆರ್ಡರ್ ನನಗೀಗ ಸರಿಯಾದ ಸಮಯ ಗೊತ್ತಿಲ್ಲ ನಿಮಗೇನಾದ್ರು ಗೊತ್ತಿದ್ದರೆ ಒಂದು ಸ್ವಲ್ಪ ಬೇಗ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ